ನಾನು ಅಮೆಜಾನ್ನಲ್ಲಿ ಒಂದು ಮೊಬೈಲ್ ಫೋನು ತಗೊಂಡಿದ್ದೆ ನನಗೆ ಆ ಮೊಬೈಲ ತುಂಬ ಇಷ್ಟ ಯಾಕೆಂದರೆ ಆ ಲಿಟ್ರೇಚರ್ನ ಮೊಬೈಲ್ ಫೋನ್ಗಳು ಸಾಮಾನ್ಯವಾಗಿ ಯಾ ಎರಡು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಬೆಲೆ ಇರುತ್ತೆ ಆದರೆ ನಾನು ಈ ಫೋನನ್ನು ಇಪ್ಪತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದೆ ಇದರ ಕ್ಯಾಮರಾ ತುಂಬ ಒಳ್ಳೆದಿತ್ತು ಅದರಲ್ಲಿ ಫೋಟೋಸ್ ಎಲ್ಲ ಒಳ್ಳೆದು ಬರ್ತಾ ಇತ್ತು ತುಂಬ ದೂರದ ವಸ್ತುವಿನ ಫೋಟೋ ಕೂಡ ಕ್ಲಿಯರಾಗಿ ಬರ್ತಾ ಇತ್ತು ಆಮೇಲೆ ಅದರ ಪ್ರೊಸೆಸರ್ ಏನಿದೆ ಅದಕ್ಕೋಸ್ಕರ ಆ ಮೊಬೈಲ್ ತಗೊಂಡಿದ್ದು ಅದರಲ್ಲಿ ಎಷ್ಟು ಗೇಮ್ಸ್ ಆಡಿದರೂ ಕೂಡ ಅದು ಹ್ಯಾಂಗ ಆಗ್ತಿರ್ಲಿಲ್ಲ ಎರಡು ತಿಂಗಳು ನಾನದನ್ನು ಬಳಕೆ ಮಾಡಿರಬೇಕು ಮಾ ಮಾತ್ರ ಅದರಲ್ಲಿ ಬ್ಯಾಟ್ರಿದು ಸಮಸ್ಯೆ ಬರಲಿಕ್ಕೆ ಶುರು ಆಯಿತು ಒಂದು ಸಲ ಚೇಂಜ್ ಮಾಡಿದರೆ ಮೊದಲಿಗೆ ಅದು ಎಂಟರಿಂದ ಒಂಬತ್ತು ಗಂಟೆ ಬರ್ತಾ ಇತ್ತು ಆದರೆ ಎರಡು ತಿಂಗಳ ನಂತರ ಒಂದು ಸಲ ಅದು ಚಾರ್ಜ್ ಇಟ್ಟರೆ ಕೇವಲ ನಾಲ್ಕರಿಂದ ಐದು ಗಂಟೆ ಮಾತ್ರ ಬರ್ತಾ ಇತ್ತು ಆಗ ಅವರು ಹೇಳಿದರು ಫೋನನ್ನ ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ ಅದನ್ನ ರಿಪೇರಿ ಮಾಡಿ ಕೊಡ್ತೇವೆ ನಿಮ್ಮ ಫೋನದ್ದು ಗ್ಯಾರಂಟೀ ಇದೆ ಒಂದು ವರ್ಷ ಹಾಗಾಗಿ ನಿಮಗೆ ಯಾವುದೇ ಖರ್ಚು ಇಲ್ಲದೆ ರಿಪೇರಿ ಮಾಡ್ತೇವೆ ಅಂತ ಹೇಳಿದರು